ಈಗ ಮಾನಸಿಕ ಆರೋಗ್ಯ ಅಂದರೆ ಸ್ವಲ್ಪ ಇದೆ ಆರೋಗ್ಯಲ್ಲ ಪ್ರಾಯಾದಮೇಲೆ ತುಂಬ ತೊಂದರೆಯೆಲ್ಲ ಉಂಟಲ್ಲ ಕಾಲು ನೋವು ಬೆನ್ನು ನೋವು ಎಲ್ಲ ಪ್ರಾಬ್ಲಮ್ ಎಲ್ಲ ಬರ್ತಾ ಇದೆ ಆದರೆ ನಮಗೆ ರನ್ನಿಂಗ್ ಹೋಗುವಾಗ ಹೋದರೆ ಸ್ವಲ್ಪ ಸ ಸಂಜೆ ತನಕ ಸಂಜೆ ಅಥವಾ ಬೆಳಿಗ್ಗೆ ಬೇಗ ಹೋದರೆ ಎಲ್ಲ ತುಂಬ ದೇಹಕ್ಕೆ ಉಲ್ಲಾಸ ಆಗ್ತದೆ ಹಾಗೆಲ್ಲ ತುಂಬ ಖುಷಿ ಆಗ್ತಾ ಉಂಟು ಮತ್ತೆ ಚಿಕ್ಕಂದಿನ್ನಿರುವಾಗ ರನ್ನಿಂಗಿನಲ್ಲಿ ತುಂಬ ಶಾಲೆಯೆಲ್ಲ ಹೋಗುವಾಗ ತುಂಬ ಓಡ್ತಿದ್ದೇವೆ ರನ್ನಿಂಗ್ ಮಾಡ್ತಿದ್ವಿ ಎಲ್ಲ ಮಾಡ್ತಿದ್ದೆ ಈಗ ಹಾಗೆಲ್ಲಾಗೋದಿಲ್ಲ ವರ್ಷ ಆಗ್ತಾ ಬಂತಲ್ಲ ಆದರೆ ನಡಿ ರನ್ನಿಂಗ್ ಹೋದರೆ ಮೇಲೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದುಂಟು ಏನೆಂದ್ರೆ ಮನಸ್ಸಿಗೆ ಸ್ವಲ್ಪ ಉಲ್ಲಾಸ ಅದೆಲ್ಲ ಆಗ್ತದೆ ಹಾಗೆ ರನ್ನಿಂಗಲ್ಲಿ ತುಂಬ ತುಂಬ ಒಳ್ಳೆಯದೆ ಭಾವನೆ ಬರ್ತದೆ ನಮಗೆ ಆರಾಮಾದ ಹಾಗೆ ಎಲ್ಲ ಮತ್ತೆ ನಾವು ಸಮುದ್ರ ತೀರಕ್ಕೆ ಹೋಗಿ ರನ್ ಮಾಡ್ತೇವೆ ಅಲ್ಲಿ ರನ್ ಮಾಡೋದರಿಂದ ಅನೇಕ ತೊಂದರೆಗಳು ನಮ್ಮ ಶರೀರಕ್ಕೆ ಬಂದ ಕಾಲು ನೋವು ಬೆನ್ನು ನೋವು ಎಲ್ಲ ತುಂಬ ಒಳ್ಳೆದಾಗ್ತದೆ ಶುಗರ್ ಖಾಲಿ ಕಾಲಿನಲ್ಲಿ ನಡೆ ರನ್ನಿಂಗ್ ಮಾಡಿದರೆ ಹೊಯ್ಗೆಯಲ್ಲಿ ತುಂಬ ಒಳ್ಳೆಯದಾಗ್ತದೆ ಹಾಗೆಲ್ಲ ತುಂಬ ಅನುಕೂಲ ರನ್ನಿಂಗಿನಲ್ಲಿ ಉಂಟು ನಾವೆಲ್ಲ ಹೋಗ್ತೇವೆ ಬೆಳಿಗ್ಗೆ ಸಂಜೆ ಎಲ್ಲ ರನ್ನಿಂಗ್ ಮಾಡ್ತಾ ಇರ್ತೇವೆ ಈ ಪ್ರಾಯದಲ್ಲಿ ಮಾಡಲೇಬೇಕಲ್ಲ ಹಾಗೆ ತುಂಬ ಅನುಕೂಲ ಇದೆ